ಧ್ಯಾನ ಧ್ಯಾನವನ್ನು ಮಾಡುವುದು ಅಷ್ಟೊಂದು ಸುಲಭಕರವಾದ ಕೆಲಸವಲ್ಲ ಧ್ಯಾನವನ್ನು ಮಾಡಬೇಕಾದರೆ ನಮ್ಮ ಇಡೀ ದೇಹದ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕು ಕೆಲವು ಬಾರಿ ಧ್ಯಾನ ಮಾಡಲಿಕ್ಕೆ ಕೂತಾಗ ಧ್ಯಾನ ಅಂದರೆ ನಮ್ಮ ಇಡೀ ಒಂದು ನಮ್ಮ ಇಡೀ ದೆ ಮನಸ್ಸನ್ನು ಒಂದು ಕಡೆ ಸೀಮಿತದಲ್ಲಿಡುವುದು ಮನಸ್ಸನ್ನು ಸೀಮಿತದಲ್ಲಿಡುವುದು ಆಗುವುದೇ ಇಲ್ಲ ಆಗೋದಕ್ಕಾಗೋ ಮಾಡೋದಕ್ಕಾಗೋದು ಇಲ್ಲ ಏಕೆ ಅಂದರೆ ಮನಸ್ಸು ಹೇಗೆ ಅಂದರೆ ಕೋತಿ ಥರ ಎಲ್ಲಿಗೆ ಬೇಕೋ ಅಲ್ಲಿಗೆ ಜಂಗ್ ಜಂಗ್ ಜಂಗ್ ಅಂತ ಹಾರ್ತಾಯಿರುತ್ತೆ ಮನಸ್ಸನ್ನು ಒಂದು ಕಡೆ ಹಿಡಿಯೋದು ಅಂದರೆ ಭಗವಂತನ ಕೈ ಬಿಟ್ಟರೆ ನಮ್ಮ ಕೈಯ್ಯಲ್ಲಿ ಅಸಾಧ್ಯವಾದ ಕೆಲಸ ಆದರೆ ಪ್ರಯತ್ನ ಅಂತೂ ಪಡ್ಬೋದು ಪ್ರಯತ್ನ ಪಡುವುದರಲ್ಲಿ ಏನು ಇಲ್ಲ ಧ್ಯಾನ ಮಾಡಬೇಕಾದರೆ ಎಷ್ಟು ನಮಗೆ ಕಷ್ಟವಾಗುತ್ತೆ ಅಂದರೆ ಧ್ಯಾನವನ್ನು ಮಾಡುವಾಗ ಯೋಚನೆಗಳು ಆಲೋಚನೆಗಳು ಎಲ್ಲ ಬರ್ತಾಯಿರ್ತವೆ ಯೋಚನೆಗಳಿಂದೆ ಹೋಗೋವಂತಿಲ್ಲ ಯೋಚನೆಗಳನ್ನ ಸೃಷ್ಟಿ ಮಾಡಿಸೋವಾಗಿಲ್ಲ ಯೋಚನೆಗಳನ್ನ ತಡಿಯೋವಂಗೂ ಇಲ್ಲ ಧ್ಯಾನ ಅಂದರೆ ಬಂದಿದ್ದ ಯೋಚನೆಗಳು ಹೋಗ್ತಾಯಿರ್ತೈತೆ ಹೊಸ ಯೋಚ್ನೆಗಳ ಕಡೆ ಗಮನ ಬೇಡ ಯೋಚ್ನೆಗಳನ್ನ ನಿಲ್ಸೋದು ಬೇಡ ಹೀಗಾಗಿ ಧ್ಯಾನವನ್ನು ಮಾಡಬೇಕಾದ್ರೆ ಮೊದಲು ಮೊದಲು ಎಲ್ಲರಿಗೂ ಕಷ್ಟ ಏಕೆಂದ್ರೆ ಕಣ್ಣು ಮುಚ್ಚೋದೆ ಒಂದು ದೊಡ್ಡ ಕಷ್ಟವಾದ ಕೆಲಸ ಕಣ್ಣು ಮುಚ್ಚಿದ ತಕ್ಷಣ ಏನಾಯ್ತಪ್ಪಾ ಎತ್ತಾಯ್ತಪ್ಪಾ ಅಂತ ಕಣ್ಣು ಬೇಗ ಬಿಡ್ತೀವೇ ಹೊರ್ತು ಕಣ್ಣು ಮುಚ್ಕೊಂಡೆ ಇರಬೇಕು ಅಂತ ನಮ್ಮ ಕೈಯ್ಯಲ್ಲಿ ಆಗೋ ಆಗೋ ಆಗದೇ ಇರುವಂಥ ಕೆಲಸ ಕಣ್ಣು ಮುಚ್ಚಿದಾಗ ಬರೀ ಭಯ ಶುರುವಾಗುತ್ತೆ ಒಳಗಡೆ ಆತಂಕ ಶುರುವಾಗುತ್ತೆ ಏನಾಯ್ತೋ ಅಲ್ಲೇನಾಯ್ತೋ ಇಲ್ಲೇನಾಯ್ತೋ ಈ ಥರ ಯೋಚನೆಗಳು ಶುರುವಾಗುತ್ತೆ ಹಾಗಾಗಿ ಧ್ಯಾನ ಮಾಡೋದು ತುಂಬನೇ ಕಷ್ಟವಾದ ಕೆಲಸ ಆದರೆ ಧ್ಯಾನಕ್ಕೆ ಒಂದು ಬಾರಿ ನಾವು ಅದಕ್ಕೆ ಶರಣಾಗತಿ ಹೊಂದಿದಾಗ ಧ್ಯಾನವನ್ನು ನಾವು ಅಷ್ಟು ಚೆನ್ನಾಗಿ ಮಾಡ್ಬೋದು ಹೇಗೆ ಅಂದರೆ ಮೊದಲು ಧ್ಯಾನಕ್ಕೆ ಕೂತಾಗ ಎರಡು ನಿಮಿಷ ಕೂತ್ಕೊಳ್ತೀವಿ ಆ ಎರಡು ನಿಮಿಷದಲ್ಲೂ ತುಂಬನೇ ಕಷ್ಟ ಇದೆ ಏಕೆಂದ್ರೆ ಅಲ್ಲೇನಾಯಿತು ಇಲ್ಲೇನಾಯಿತು ಅಲ್ಲಿ ಯಾರು ಬಂದರು ಇಲ್ಲಿ ಯಾರು ಬಂದರು ಅನ್ನೋ ಯೋಚನೆಗಳೇ ತುಂಬ ಬರುತ್ತೆ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿರಲ್ಲ ಹೊರಗಿನ ಪ್ರಪಂಚದ ಕಡೆಯೇ ತುಂಬ ಇರುತ್ತೆ ಧ್ಯಾನ ಮಾಡ್ಬೇಕಾದರೆ ಒಳಗಿನ ಪ್ರಪಂಚವನ್ನು ಅರಿಬೇಕು ಒಳಗಿನ ಪ್ರಪಂಚವನ್ನು ಅರಿಯೋದು ಅಷ್ಟೊಂದು ಸಾಮಾನ್ಯಕರವಾದ ಕೆಲಸವಲ್ಲ ಹೇಗೆ ಅಂದರೆ ನಮ್ಮ ಇಡೀ ದೇಹದ ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿಡಬೇಕಾದರೆ ಭಗವಂತನ ಪ್ರೇರಣೆ ಬಗವ್ ಬೇಕು ಭಗವಂತನ ಪ್ರೇರಣೆ ಬೇಕು ಅಂದರೆ ಭಗವಂತನ ಹತ್ರ ನಾವು ಕೇಳ್ಕೊಳ್ಬೇಕು ಕೇಳೋವಾಗ ಹೇಗೆ ಅಂದರೆ ಧ್ಯಾನವನ್ನು ಮೊದಲು ನಾವು ಕುಳಿತ ಸ್ಥಳ ಸ್ವಚ್ಛವಾಗಿರಬೇಕು ಮತ್ತೆ ಕ್ರಮೇಣ ಪ್ರಾರಂಭದಲ್ಲಿ ತುಂಬನೇ ಕಷ್ಟ ಆಗುತ್ತೆ ಧ್ಯಾನಕ್ಕೆ ಕೂರಲಿಕ್ಕೆ ಯೋಗ್ಯವಾದ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ ಯೋಗ ಯೋಗ ಮತ್ತೆ ಯೋಗ್ಯತೆ ಪಡೆಯುವುದು ಕೆಲವರಿಗಷ್ಟೇ ಹಾಗಾಗಿ ಧ್ಯಾನವನ್ನು ಮಾಡಲಿಕ್ಕೆ ಕೂತಾಗ ಪ್ರತಿಯೊಬ್ಬ ಮನುಷ್ಯನೂ ಮೊದಲಿಗೆ ಒಂದು ನಿಮಿಷ ಮಾಡೋಕೆ ಅಂತ ಅಂದ್ಕೊಳ್ತೀವಿ ಆದರೆ ಆ ಒಂದು ನಿಮಿಷದಲ್ಲಿ ಹತ್ತು ಬಾರಿ ಕಣ್ಣು ತೆಗೆದು ಬಿಟ್ಟಿರ್ತೀವಿ ಅದೇ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿ ಹತೋಟಿಯಲ್ಲಿಟ್ಟು ಭಗವಂತನನ್ನು ನೆಲೆಸಿ ಆತ್ಮದಲ್ಲಿ ಪರಮಾತ್ಮನನ್ನು ಕಾಣಬೇಕಾದರೆ ನಮಗೆ ಧ್ಯಾನ ಅತಿ ಮುಖ್ಯ ಹಾಗಾಗಿ ಧ್ಯಾನವನ್ನು ಮಾಡುವುದಕ್ಕೆ ಶುರು ಮಾಡಿದಾಗ ತೊಂದರೆಗಳು ಆತಂಕಗಳು ಭಯ ಈ ಥರ ಅನ್ನಿಸುತ್ತೆ ಆದರೆ ಧ್ಯಾನಕ್ಕೆ ಒಂದು ಸಾರಿ ನಾವು ಆತ್ಮನಲ್ಲಿ ಪರಮಾತ್ಮನನ್ನು ಒಂದು ಗೂಡಿಸಿದಾಗ ಪ್ರತಿದಿನ ಧ್ಯಾನ ಮಾಡಲು ಶುರು ಮಾಡಿದಾಗ ನಾವು ಇಷ್ಟು ಹೊತ್ತು ಮಾಡಬೇಕು ಎಂಬುದು ಒಂದು ನಿಗದಿತ ಸಮಯವನ್ನು ಮಾಡಿಕೊಂಡು ಪ್ರತಿ ದಿನ ಬೆಳಗಿನ ಜಾವ ನಾಲ್ಕರಿಂದ ನಾಲ್ಕುವರೆ ಒಳಗಡೆ ಧ್ಯಾನ ಮಾಡುವುದು ಅತ್ಯುತ್ತಮ ಉತ್ತಮದಲ್ಲಿ ಉತ್ತಮ ಸಂಜೆ ಮತ್ತೆ ಮಧ್ಯಾಹ್ನ ಮಾಡುವ ಧ್ಯಾನಕ್ಕೆ ಅಷ್ಟು ಇದಿಲ್ಲ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮೂಹೂರ್ತದಲ್ಲಿ ಧ್ಯಾನ ಮಾಡುವುದು ಡಬಲ್ ಬೆನಿಫಿಟ್ಟು ಹೇಗೆ ಅಂದರೆ ಪ್ರತಿದಿನ ನಾಲ್ಕು ನಾಲ್ಕುವರೆ ಒಳಗಡೆ ನಾವು ಐದು ನಿಮಿಷ ಶುರು ಮಾಡಬೇಕು ನಂತರ ನಿಮಿಷ ಮೊದಲು ಕಷ್ಟ ಅನ್ನಿಸುತ್ತೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದೇ ನಮ್ಮನ್ನು ಅದರ ಕಡೆ ಕರ್ಕೊಂಡೋಗುತ್ತೆ ಆತ್ಮನಲ್ಲಿ ಪರಮಾತ್ಮನನ್ನು ಒಂದು ಗೂಡಿಸುವುದೇ ಧ್ಯಾನ ಧ್ಯಾನ ಮಾಡಬೇಕಾದರೆ ಮೊದಲು ನಮ್ಮನ್ನು ನಾವು ಅರಿತುಕೊಳ್ಳಬೇಕು ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಿಕೊಳ್ಳಬೇಕು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ ಕಾಲಕ್ರಮೇಣ ನಮ್ಮ ಮನಸ್ಸು ನಾವು ಹೇಳಿದ ಹಾಗೆ ಕೇಳುತ್ತಾ ಬರುತ್ತೆ ನಮ್ಮ ಮನಸ್ಸು ಏಳು ಕುದುರೆಗಳ ಥರ ಏಳು ಕುದುರೆಗಳನ್ನು ಒಂದು ಗೂಡಿಸಿ ಒಂದು ಹತೋಟಿಯಲ್ಲಿಡುವುದೇ ನಮ್ಮ ಕೆಲಸವಾಗಿರುತ್ತದೆ ಹಾಗಾಗಿ ಧ್ಯಾನ ಮಾಡಲು ಮೊದಲು ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡು ನಂತರ ಧ್ಯಾನಕ್ಕೆ ಒಂದು ಸೂಕ್ತ ಸ್ಥಳವನ್ನು ನಾವು ತೊಗೊಳ್ಬೇಕು ನಂತರ ಬೆಳಗಿನ ಜಾವದಲ್ಲಿ ಪ್ರತಿದಿನ ಕಾಲಕ್ರಮೇಣ ಧ್ಯಾನವನ್ನು ಮಾಡ್ತಾ ಹೋಗಬೇಕು ನಾವು ಮಾಡ್ತಾ ಪ್ರತಿದಿನ ಮಾಡ್ತಾ ಮಾಡ್ತಾ ತಿಂಗಳು ನಂತರ ವರ್ಷಗಳು ಕಳೀತಾ ಹೋಗ್ತವೆ ಆಗ ನಾವು ನಾವು ಯಾವ ಸಮಯಕ್ಕೆ ಧ್ಯಾನ ಮಾಡಬೇಕು ಎಂಬುದನ್ನು ನಮ್ಮ ಮನಸ್ಸು ಹೇಳುತ್ತದೆ ನಾವು ಮರೆತರೂ ನಮ್ಮ ಮನಸ್ಸು ನಮ್ಮನ್ನು ಎಚ್ಚರ ಮಾಡುತ್ತದೆ ಪ್ರತಿದಿನ ಐದು ನಿಮಿಷ ಐದು ನಿಮಿಷ ಧ್ಯಾನಕ್ಕೆ ಕೂತಾಗ ಪ್ರತಿದಿನ ಐದು ನಿಮಿಷ ಮಾಡಲು ನಾವು ಪ್ರಾರಂಭ ಮಾಡಿದಾಗ ಅದು ಕರೆಕ್ಟಾಗಿ ಐದು ನಿಮಿಷಕ್ಕೆ ನಮ್ಮ ಧ್ಯಾನ ಮುಗಿದಿದೆ ಅನ್ನೋದೊಂದು ಸೂಚನೆ ಕೊಡುತ್ತೆ ಹಾಗಾಗಿ ಧ್ಯಾನವನ್ನು ಮಾಡುವುದು ನಮ್ಮ ಮನಸ್ಸಿಗೆ ತುಂಬನೇ ಒಳ್ಳೇದು ಆತ್ಮ ಮತ್ತು ಪರಮಾತ್ಮನನ್ನು ಒಂದು ಗೂಡಿಸುವುದು ಇದರಲ್ಲಿ ತುಂಬನೇ ಮುಖ್ಯ ಆಗುತ್ತೆ ಬೆಳಗ್ಗಿನ ಜಾವದ ಧ್ಯಾನ ನಮ್ಮ ಇಡೀ ಮನಸ್ಸನ್ನು ದೇಹವನ್ನು ಆರಾಮಾಗಿ ಇಡುತ್ತದೆ ಧ್ಯಾನ ಮನುಷ್ಯನಿಗೆ ಅತ್ಯುತ್ತಮ ಒಳ್ಳೇದು ಹೇಗೆ ಅಂದರೆ ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಜ್ಞಾನವನ್ನು ಪಡೆಯುತ್ತೇವೆ ಧ್ಯಾನದಿಂದ ಜ್ಞಾನ ಪಡೆದಾಗ ನಮ್ಮ ಇಡೀ ಜೀವನ ಹೇಗಿರಬೇಕೆಂಬುದನ್ನು ನಾವೇ ರೂಪಿಸಿಕೊಳ್ಳಬಹುದು ಧ್ಯಾನ ಮನುಷ್ಯನಿಗೆ ತುಂಬನೇ ಮುಖ್ಯ ಮಾಡುವುದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಮಾಡ್ತಾ ಮಾಡ್ತಾ ಮಾಡ್ತಾ ಧ್ಯಾನವನ್ನು ನಾವು ಅವಲಂಬಿತವಾದರೆ ಧ್ಯಾನ ನಮ್ಮನ್ನು ಅದರ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಧ್ಯಾನ ಮಾಡುವುದರಿಂದ ಮನುಷ್ಯನ ಆತ್ಮ ಶುದ್ಧಿಯಾಗುತ್ತದೆ ಆತ್ಮ ಶುದ್ಧಿಯಾದಾಗ ಪರಮಾತ್ಮ ಆತ್ಮನಲ್ಲಿ ಬಂದು ನೆಲೆಸುತ್ತಾನೆ ಪರಮಾತ್ಮ ಮತ್ತು ಆತ್ಮ ಎರಡನ್ನು ನಾವು ಪಡೆದಿರುವ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಧ್ಯಾನವನ್ನು ಪ್ರತಿದಿನ ಮಾಡುವುದರಿಂದ ಪ್ರತಿಯೊಬ್ಬ ಮನುಷ್ಯನ ದಿನಚರಿ ತುಂಬನೇ ಚೆನ್ನಾಗಿರುತ್ತದೆ ಧ್ಯಾನ ಮಾಡುವುದರಿಂದ ಅವನ ಜೀವನದಲ್ಲಿ ಆತಂಕಗಳು ಕಷ್ಟಗಳು ನಿವಾರಣೆಯಾಗುತ್ತದೆ ಕಷ್ಟಗಳು ಬರಲ್ಲ ಅಂತಲ್ಲ ಬರುತ್ತವೆ ಕಷ್ಟಗಳು ಮತ್ತೆ ಬರದಂತೆ ಅಥವಾ ಅದಕ್ಕೆ ಸುಲಭವಾದ ಒಂದು ದಾರಿಯನ್ನು ನಾವೇ ಹುಡುಕಿಕೊಳ್ಳಬೋದು ಭಗವಂತ ಯಾಕಪ್ಪಾ ನಮ್ಗಿಷ್ಟು ಕಷ್ಟ ಕೊಟ್ಟೆ ಅಂದಾಗ ಧ್ಯಾನ ಮಾಡೋದರಿಂದ ಭಗವಂತ ನಮ್ಮಲ್ಲಿ ನೆಲೆಸ್ತಾನೆ ಭಗವಂತನೇ ನಮಗೆ ದಾರಿಯನ್ನು ತೋರಿಸುತ್ತಾನೆ ಧ್ಯಾನ ಮಾಡುತ್ತಾ ಮಾಡುತ್ತಾ ಮಾಡ್ತಾ ಪ್ರತಿದಿನ ಆ ಸಮಯಕ್ಕೆ ಸರಿಯಾಗಿ ನಮಗೆ ಎಚ್ಚರವಾಗುತ್ತದೆ ಈ ಸಮಯಕ್ಕೆ ಸರಿಯಾಗಿ ಎಚ್ಚರವಾದಾಗ ಮತ್ತು ಎಷ್ಟು ನಿಮಿಷ ಮಾಡಬೇಕು ಐದು ನಿಮಿಷ ಫಸ್ಟ್ ಮಾಡಿದಾಗ ನಂತರ ಇಪ್ಪತ್ತು ನಿಮಿಷ ಅರ್ಧ ನಿಮ್ಮ ಅರ್ಧ ಗಂಟೆ ಮಾಡ್ತಾ ಹೋದರೆ ಪ್ರತಿ ಸಾರಿ ಅರ್ಧ ಗಂಟೆ ಮೂವತ್ತು ನಿಮಿಷ ಮಾಡುವ ಧ್ಯಾನವನ್ನು ಕಾಲಕ್ರಮೇಣ ನಾವು ರೂಢಿಸಿಕೊಂಡರೆ ನಂತರ ಮೂವತ್ತು ನಿಮಿಷದ ನಂತರ ನಮ್ಮ ಧ್ಯಾನವನ್ನು ಅದೇ ಟೈಮಿಗೆ ನಾವು ಮುಗಿಸುತ್ತೇವೆ ಸಮಯದ ಗಡಿಯಾರದ ಅವಸರ ಅವಶ್ಯಕತೆ ಇಲ್ಲ ಮೂವತ್ತು ನಿಮಿಷ ಅಂತ ನಾವು ಒಂದು ವಾರ ಹದ್ನೈದು ದಿವಸ ಧ್ಯಾನ ಮಾಡಿದ್ರೆ ನಂತರ ಮೂವತ್ತು ನಿಮಿಷಗಳಾದ ನಂತರ ನಮಗೆ ಧ್ಯಾನ ಕರೆಕ್ಟಾಗಿ ಮೂವತ್ತು ನಿಮಿಷ ಆಗಿದೆ ಅಂತ ಅದೇ ನಮಗೆ ಸೂಚನೆಯನ್ನು ಕೊಡುತ್ತದೆ ಯಾವ ಗಡಿಯಾರದ ಅವಶ್ಯಕತೆಯೂ ಇರುವುದಿಲ್ಲ ಧ್ಯಾನ ಶುರುವಾ ಶುರು ಮಾಡಿದ ನಂತರ ಪ್ರತಿದಿನವೂ ಅದನ್ನು ನಮ್ಮ ನಮ್ಮ ದಿನಚರಿ ಥರ ಮಾಡ್ಕೊಂಡು ಹೋಗ್ಬೋದು ಧ್ಯಾನವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ನಮಗೆ ಸನ್ಮಾರ್ಗದ ಕಡೆ ದಾರಿ ಸಿಗುತ್ತದೆ ಧ್ಯಾನದಿಂದ ಇಡೀ ಜೀವನ ಸುಗಮವಾಗಿ ಬರುವ ಕಷ್ಟಗಳನ್ನು ಎದುರಿಸುವ ಒಂದು ಸಲಹೆಯನ್ನು ಕೊಡುತ್ತಾ ಬರುತ್ತದೆ ಧ್ಯಾನ ಮಾಡುತ್ತಾ ಮಾಡುತ್ತಾ ನಮ್ಮ ಮುಖದಲ್ಲಿ ಹೊಳಪು ಮನಸ್ಸು ನಿಷ್ಕಲ್ಮಶವಾಗಿ ಇರುತ್ತದೆ ಯಾವುದೇ ಥರದ ಆತಂಕಗಳು ಇರುವುದಿಲ್ಲ ಧ್ಯಾನದಿಂದ ಧ್ಯಾನ ಮಾಡುವುದರಿಂದ ನಮ್ಮ ಇಡೀ ಮುಖದಲ್ಲಿ ಹೊಳಪು ಮತ್ತು ಮನಸ್ಸಿಗೆ ಶಾಂತಿ ದೊರಕುತ್ತದೆ